ಮೈ ಫರ್ಸ್ಟ್ ಪ್ರಾಡಕ್ಟ್ ಈಸ್ ಆನ್ಲೈನ್ ಶಾಪಿಂಗ್ ಇನ್ ಸ್ಯಾರೀಸ್ ಈಸ್ ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ ಇನ್ ನಾನು ಫರ್ಸ್ಟ್ ಸ್ಯಾರೀನ ಮೀಶೋದಲ್ಲಿ ಒಂದೇ ಒಂದು ಸ್ಯಾರೀನ ಆರ್ಡರ್ ಮಾಡಿದ್ದೆ ಐ ಮೀನ್ಸ್ ಪ್ಲೈನ್ ಸ್ಯಾರಿ ತುಂಬ ಚೆನ್ನಾಗಿತ್ತು ಆದರೆ ಅದರ ಅದರದು ಸ್ವಲ್ಪ ಲೆಂತ್ ಮಾತ್ರ ಸ್ವಲ್ಪ ಕಡಿಮೆ ಬಂದಿದೆ ಕಲರೂ ಚೆನ್ನಾಗಿದೆ ಡಿಸೈನ್ಸ್ ಬ್ಲೌಸ್ ಡಿಸೈನ್ಸ್ ಸಹ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಆದಂತಹ ವರ್ಕ್ ಏನು ಮಾಡಿಸೋ ಹಾಗಿಲ್ಲ ಫಸ್ಟೇ ವರ್ಕ್ ಬಂದಿದೆ ಮತ್ತು ಕಡಿಮೆ ಪ್ರೈಸ್ಗೂ ಸಹ ಸಿಗ್ತು ಅಂಗಡಿಗೂ ಮತ್ತು ಇಲ್ಲಿಗೂ ಹೋಲಿಸಿಕೊಂಡರೆ ಕಡಿಮೆ ಪ್ರೈಸ್ಗೆ ಸಿಗ್ತು ಕ್ವಾಲಿಟಿಯೂ ಅಷ್ಟೇ ತುಂಬ ಚೆನ್ನಾಗಿದೆ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಅಂದರೆ ಮತ್ತೆ ಕ್ಲಾ ಸ್ಯಾರೀಸ್ ಸ್ಯಾರೀಸ್ ಕಲರ್ಸ್ ಆಗಿರ್ಬೋದು ಡಿಸೈನ್ಸ್ ಆಗಿರ್ಬೋದು ಮತ್ತು ಅದರದು ವೈಟ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಯಾರದೂ ಯಾರ ಹೆಲ್ಪೂ ಬೇ ಬೇಡ್ದೆಲೇ ಅವರೇ ಸಹ ಸ್ಯಾರೀಸ್ನ ಉಟ್ಕೊಮ್ಬೌದು ಆ ಥರದ ಸಹ ಸಿಗುತ್ತೆ ಮತ್ತು ಸೀರೆ ನಮ್ಮ ಭಾರತೀಯ ಸಂ ಸಂಸ್ಕೃತಿಯ ಒಂದು ಉಡುಗೆ ಅಂತಲೇ ಕರಿಬೋದು ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಹೆಚ್ಚಾಗಿ ಸೀರೆಗಳನ್ನು ಕೋ ಉಟ್ ಉಟ್ಕೊತಾರೆ ಆದ್ದರಿಂದ ಹೆಚ್ಚು ಹೆಚ್ಚು ಸೀರೆಗಳು ಸಹ ಮಾರಾಟ ಆಗ್ತವೆ ಆನ್ಲೈನ್ ಶಾಪಿಂಗಲ್ಲಿ ಯಾವುದಾದ್ರೂ ಹಬ್ಬ ಫೆಸ್ಟಿವಲ್ಸಲ್ಲಿ ತುಂಬ ಚೆನ್ನಾಗಿರೋ ಸೀರೆಗಳು ಸಹ ಆಫರ್ ಬಿಡ್ತಾರೆ ಕಡಿಮೆ ಬೆಲೆಗೂ ಸಹ ಸಿಗ್ತಾ ಹೋಗ್ತವೆ ಮತ್ತು ಕಾಸ್ಟ್ ಕಾ ಸಹ ಸುಮ್ ತುಂಬ ಕಡಿಮೆ ಇತ್ತು ಸೀರೆ ಅನ್ನೋದು ನಮ್ಮ ಭಾರತೀಯ ದೇಶದ ಸಾಂಸ್ಕೃತಿಕ ಕೊಡುಗೆ ಆಗಿದೆ ಆಗಿನ ಪುರಾತನ ಕಾಲದಿಂದ ಹೆಣ್ಣು ಮಕ್ಕಳು ಸೀರೆಗಳನ್ನು ಉ ಉಡುತ್ತಾ ಬಂದಿದ್ದಾರೆ ಸೀರೆಗಳು ತುಂಬ ಅವಶ್ಯಕವಾಗಿರುವಂಥ ಎಲ್ಲರೂ ಸಹ ಎಲ್ಲರ ಮನೆಲೂ ಸಹ ಈಗ ಸೀರೆಗಳನ್ನ ಉಟ್ಟೇ ಉಡ್ತಾರೆ ಯಾವುದಾದ್ರೂ ಫೆಸ್ಟಿವಲ್ಸ್ಗಾಗಿರ್ಬೋದು ಫಂಕ್ಷನ್ಸ್ಗಾಗಿರ್ಬೋದು ಸೀರೆಗಳು ಬೇಕೆ ಬೇಕಾಗುತ್ತವೆ ಈ ಸೀರೆ ಈವಾಗ ಕಾಶ್ಟ್ ನೋಡಿದರೆ ತುಂಬ ಇರುತ್ತೆ ಅದೃಕ್ಕ ನಮಗೆ ಯಾವ ಯಾವ ಪ್ರೈಸಿಗೆ ಬೇಕೋ ಆ ಪ್ರೈಸ್ಗೆಲ್ಲ ಸೀರೆಗಳು ಸಿಗ್ತಾ ಹೋಗುತ್ತೆ ನಮ್ಗ್ಯಾವ ಪ್ರೈಸ್ ಬೇಕೋ ಆ ಪ್ರೈಸ್ಗೆ ಕಡಿಮೆ ಬೆಲೆಗಾಗಿರ್ಬೋದು ಜಾಸ್ತಿ ಬೆಲೆಗಾಗಿರ್ಬೋದು ಸೀರೆಗಳನ್ನ ಕೊಂಡ್ಕೊಮ್ಬೌದಾಗಿತ್ತು ಇನ್ ಆನ್ಲೈನ್ ಶಾಪಿಂಗಲ್ಲಿ ಸ್ಯಾರೀಸ್ ಈಸ್ ದ ಬೆಸ್ಟ್ ಕ್ವಾಲಿಟಿ ಇನ್ ಆನ್ಲೈನ್ ಶಾಪಿಂಗ್ ಇನ್ ಮೈ ಫರ್ಸ್ಟ ಪರ್ಚೇಸಿಂಗ್ ಸ್ಯಾರೀಸ್ ಇನ್ ಮಿಶೋ ಮಿಶೋ ಆನ್ಲೈನ್ ಶಾಪಿಂಗ್